ನಾವು ಶಾಲೆಗಳಲ್ಲಿ ನಡೆಯುತ್ತಿದ್ದ ಮೇಳಗಳಲ್ಲಿ ಭಾಗವಹಿಸಿದ್ದೇನೆ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಕೂಡಾ ಮೇಳಗಳನ್ನು ಆಯೋಜಿಸುತ್ತಿದ್ದರು ನಾನು ಮೇಳಗಳಲ್ಲಿ ನೃತ್ಯ ಕಾರ್ಯಕ್ರಮಗಳನ್ನು ನೀಡಿದ್ದೇನೆ ನಾವು ಸಹಪಾಠಿಗಳೆಲ್ಲ ಮೇಳದ ಸಮಯದಲ್ಲಿ ಒಟ್ಟಾಗಿ ಸೇರಿ ಕೆಲಸಗಳನ್ನು ಮಾಡುತ್ತಿದ್ದೆವು ನಮಗೆ ನಮ್ಮ ಶಿಕ್ಷಕರು ಕೂಡಾ ಯಾವ ಯಾವ ಕೆಲ್ಸಗಳನ್ನು ಮಾಡಬೇಕು ಅಂತ್ಹೇಳಿ ಸಹಕಾರ ಕೊಡ್ತಿದ್ದರು ಮಾರ್ಗದರ್ಶನ ನೀಡ್ತಿದ್ದರು